ಕನ್ನಡ ನ್ಯೂಸ್ ಚಾನಲ್ಗಳಲ್ಲಿ ಕೆಲವು ಸ್ ವಾಹಿನಿಗಳಲ್ಲಿ ಬರತಕ್ಕಂಥ ಸಂಗೀತಕ್ಕೆ ಸಂಬಂಧಪಟ್ಟಂಥ ಸರಿಗಮಪದನಿಸ ಅವುಗಳನ್ನು ನಾನು ನೋಡ್ತಾ ಇರ್ತೀನಿ ಜೊತೆಗೆ ಅದರಲ್ಲಿ ಅರ್ಜುನ್ ಜನ್ಯರವರ ಒಂದು ಸಂಗೀತ ಸಂಯೋಜನೆ ನಮಗೆ ಬಹಳ ಮನಸ್ಸಿಗೆ ತೃಪ್ತಿ ಕೊಡ್ತಾ ಇದೆ ಮತ್ತು ಈ ಭಕ್ತಿಗೀತೆಗಳ ಹಾಡುವುದರಲ್ಲಿ ಭಾಳಷ್ಟು ಮಾಧುರ್ಯವಾಗಿ ಕೇಳತಕ್ಕಂಥ ಒಂದು ಸಂದರ್ಭಗಳು ಕೂಡ ಬರ್ತಿರ್ತವೆ ಅದರಲ್ಲಿ ಮುಖ್ಯವಾಗಿ ಪಿ ಬಿ ಶ್ರೀನಿವಾಸ್ ದಿವಂಗತ ಪಿ ಬಿ ಶ್ರೀನಿವಾಸ ಅವರು ಮತ್ತು ದಿವಂಗತ ಎಸ್ ಪಿ ಬಾಲಸುಬ್ರಮಣ್ಯ ಅವರು ಹಾಗೂ ಇತರ ಹಾಡುಗಾರರ ಹಾಡುಗಳನ್ನು ಕೇಳುವುದರಲ್ಲಿ ನನಗೆ ಭಾಳ ಆಸಕ್ತಿ ಉಂಟು ಆ ರೀತಿಯಾಗಿ ನಾನು ನನ್ನ ನನ್ನ ಅವರ ಒಂದು ಹಾಡುಗಳನ್ನು ರು ರೂಢಿಸಿಕೊಂಡು ನಾನು ಕೂಡ ಹಾಡಲು ಪ್ರಯತ್ನಿಸುತ್ತಾ ಇದ್ದೇನೆ ಭಾವಗೀತೆ ಭಕ್ತಿಗೀತೆ ಮತ್ತು ಸಿನಿಮಾ ಚಿತ್ರಗೀತೆಗಳನ್ನು ಕೂಡ ನಾನು ಹಾಡ್ತಾ ಇರ್ತೇನೆ ಯಾವಾಗಲೂ ಈ ಮೇಲ್ ಸಿಂಗರ್ ಏನಿರ್ತಾರೆ ಅದನ್ನು ಮಾತ್ರ ನಾನು ರೂಢಿಸಿಕೊಂಡಿರುತ್ತೇನೆ ಹೀಗೆ ನಾನು ನನ್ನ ಸಂಗೀತ ಕಲೆಯನ್ನು ನಾನು ಉತ್ತಮವಾಗಿ ಹಾಡುತ್ತೇನೆಂದು ನನ್ನ ಮನ ಮನಸ್ಸಿಗೆ ತೃಪ್ತಿ ಕೊಡುತ್ತಿದೆ ಮುಖ್ಯವಾಗಿ ಈ ಹಿಂದಿಯಲ್ಲಿಯೂ ಕೂಡ ಕೆಲವೊಂದು ಸಂಗೀತ ಕಾರ್ಯಕ್ರಮ್ಗಳು ನೆಡ್ತಾವು ತೆಲಗಿನಲ್ಲಿ ಸ್ವರಾಭಿಷೇಕ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬರ್ತದೆ ಅದನ್ನು ನೋಡುತ್ತಾ ನಾನು ತೆಲುಗು ಹಾಡುಗಳನ್ನು ಕೂಡ ನಾನು ಕೆಲವೊಂದಿಷ್ಟು ನಾನು ಕಲಿತಿದ್ದೇನೆ ಕನ್ನಡದ ಹಾಡುಗಳು ಸರ್ವೇ ಸಾಮಾನ್ಯವಾಗಿ ಭಕ್ತಿಗೀತೆಗಳು ಭಾವಗೀತೆಗಳು ಮತ್ತು ಶೀ ಅಶ್ವತ್ಥ್ರಂಥ ಸಂಗೀತದ ನಿರ್ದೇಶನದಲ್ಲಿ ಬರತಕ್ಕಂಥ ಹಾಡುಗಳು ಭಾಳಷ್ಟು ನಮಗೆ ಮನಸ್ಸಿಗೆ ತುಂಬ ತೃಪ್ತಿಯನ್ನು ಕೊಡತಕ್ಕಂಥ ಹಾಡುಗಳಾಗಿರುತ್ತವೆ ಮತ್ತು ಈ ಸಂಗೀತಗಾರರಲ್ಲಿ ಮೈಸೂರು ಅನಂತಸ್ವಾಮಿಯವರ ಹಾಡುಗಳು ಮತ್ತು ಪುತ್ತೂರ್ ನರ್ಸಿಂಹ ನಾಯಕರ ಒಂದು ಹಾಡುಗಳು ನನಗೆ ತುಂಬ ಮನಸ್ಸಿಗೆ ಆಕರ್ಷಣೀಯವಾಗಿವೆ ಪುತ್ತೂರು ನರ್ಸಿಂಹ ನಾಯಕ ಸಿ ಅಶ್ವತ್ಥ್ ಹಾಗೂ ಮೈಸೂರು ಅನಂತಸ್ವಾಮಿ ಇಂಥ ಒಂದು ಹಾ ಹಾಡುಗಾರರ ಹಾಡುಗಳು ನಮ್ಮ ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಜಿ ಎಸ್ ಶಿವರುದ್ರಪ್ಪನವರ ಹಾಡು ಹಾಗೂ ದುಂಡುರಾಜ್ ಅವರ ಭಾವಗೀತೆಗಳು ಜಿ ಎಸ್ ಎಸ್ ಶಿವರುದ್ರಪ್ಪರವರ ಭಾವಗೀತೆಗಳನ್ನು ನಾನು ಹೆಚ್ಚು ಹೆಚ್ಚು ಹಾಡುತ್ತಿರುತ್ತೇನೆ ಹೆಚ್ಚಿನ ಒಂದು ಆಸಕ್ತಿ ನನಗೆ ಭಾವಗೀತೆ ಮತ್ತು ಭಕ್ತಿಗೀತೆಗಳಲ್ಲಿ ಹಾಡುವ ಒಂದು ನನಗೆ ಅಭಿರುಚಿ ಜಾಸ್ತಿಯಾಗಿದೆ ಚಲನಚಿತ್ರ ಗೀತೆಗಳನ್ನು ಕೂಡ ಕೆಲವು ಮಧುರವಾಗಿರತಕ್ಕಂಥ ಹಾಡುಗಳನ್ನು ನಾನು ಹಾಡುತ್ತಿರುತ್ತೇನೆ ಈ ರೀತಿಯಾಗಿ ಹಾಡುಗಳನ್ನು ನಾನು ರೂಢಿಸಿಕೊಂಡಿದ್ದು ಕೆಲವು ಈ ವಾಹಿನಿಗಳು ಈ ಎಲೆಕ್ಟ್ರಾನಿಕ್ಸ್ ವಾಹಿನಿಗಳನ್ನು ಕೂಡ ನಾನು ಹೆಚ್ಚು ನೋಡ್ತಾ ಇರುತ್ತೇನೆ ಇದರಿಂದ ನಾನು ಹಾಡುಗಳನ್ನು ಅನುಕರಣೆ ಮಾಡತಕ್ಕಂಥ ಒಂದು ರೂಢಿಯನ್ನು ನಾನು ಪಡೆದುಕೊಂಡಿರುತ್ತೇನೆ ಹೀಗೆಂದು ನಾನು ನನ್ನ ಸಂಗೀತದ ಒಂದು ಅನುಭವಗಳನ್ನು ನನ್ನ ಎಲ್ಲ ಇವರ ಮುಂದೆ ಹಂಚಿಕೊಳ್ಳುತ್ತೇನೆ ಹೀಗೆಂದು ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ನಾನು ಮಂಡಿಸಿರುತ್ತೇನೆ ಭಕ್ ಭಕ್ತಿಗೀತೆ ಭಾವಗೀತೆಗಳು ಭಾಳಷ್ಟು ಆಕರ್ಷಣೀಯವಾಗಿರ್ತವೆ ಮತ್ತು ಕೆಲವು ಈ ಪ್ರಣಯಗೀತೆಗಳು ಕೂಡ ನಾನು ಹಾಡುತ್ತಿರುತ್ತೇನೆ